ನಮಸ್ಕಾರ ಸರ್ ಜೋಗ ಜಲಪಾತ ನೋಡಲು ನೀವು ಕರ್ನಾಟಕಕ್ಕೆ ಬಂದಿದ್ದೀರಾ ಜೋಗ ಜಲಪಾತ ಸುಂದರವಾದ ಸ್ಥಳವಾಗಿದೆ ಅಲ್ಲಿಗೆ ಹೋಗಲು ಸಿಗುವ ಹಲವು ಮಾರ್ಗಗಳಿವೆ ನೀವು ಯಾವ ಮಾರ್ಗದಿಂದ ಹೋಗಲು ಇಚ್ಛಿಸುವಿರಿ ನೀವು ಜೋಗ ಜಲಪಾತಕ್ಕೆ ಹೋಗಲು ಎರಡು ಅತ್ಯುತ್ತಮ ಮಾರ್ಗವಿದೆ ಒಂದು ಬಂದೂರು ಇನ್ನೊಂದು ಹುಂಚನಹಳ್ಳಿ ಮಾರ್ಗ ಈ ಎರಡೂ ಮಾರ್ಗದಲ್ಲಿ ಸುಂದರವಾದ ದೃಶ್ಯಗಳನ್ನು ನೋಡಬಹುದು ಹೌದು ಜೋಗ ಜಲಪಾತಕ್ಕೆ ಭೇಟಿ ನೀಡಲು ಮಾನ್ಸೂನ್ ಅಂದರೆ ಈಗ ಅತ್ಯುತ್ತಮ ಸಮಯವಾಗಿದೆ ಏಕೆಂದರೆ ಮಳೆಗಾಲದಲ್ಲಿ ಈ ಸ್ಥಳದ ಸೌಂದರ್ಯವು ಹೆಚ್ಚಾಗಿರುತ್ತದೆ ಹೌದು ನೀವು ಜೋಗದ ಗುಂಡಿಗೆ ಇಳಿಯಬಹುದು ಪ್ರವಾಸಿಗರು ಈ ಬೆಟ್ಟದ ಕೆಳಗೆ ಇಳಿಯಲು ಪ್ರವಾಸೋದ್ಯಮ ಇಲಾಖೆಯಿಂದ ಮೆಟ್ಟಿಲುಗಳನ್ನು ನಿರ್ಮಿಸಲಾಗಿದೆ ಶಿವಮೊಗ್ಗದಿಂದ ಜೋಗ ಜಲಪಾತಕ್ಕೆ ಸಾಧಾರಣ ನೂರು ಕಿಲೋಮೀಟರ್ಗಳಿದ್ದು ನೀವು ಒಂದು ಎರಡುವರೆ ಗಂಟೆಯೊಳಗೆ ಅಲ್ಲಿ ತಲುಪಬಹುದು ಗಾಡಿ ನಿಮ್ಮ ಸ್ವಂತದ್ದೇ ಆದ್ದರಿಂದ ಕೇವಲ ಪೆಟ್ರೋಲ್ ವೆಚ್ಚವಷ್ಟೇ ಬೀಳುತ್ತದೆ ಹಾಗಾಗಿ ನೀವು ಒಂದು ದಿನದ ಒಳಗೆ ನೋಡಿ ಬರಬಹುದು ಹತ್ತಿರದಲ್ಲಿ ಇರುವ ಲಿಂಗನಮಕ್ಕಿ ಡ್ಯಾಮನ್ನು ಕೂಡ ನೋಡಬಹುದು ಧನ್ಯವಾದಗಳು ಸರ್